ಫ್ಲಿಪ್ಕಾರ್ಟ್ದಾಗ ನಾವೊಂದು ವಾಷಿಂಗ್ ಮೆಷೀನ್ ಬುಕ್ ಮಾಡಿದ್ದೆ ಅದು ಸ್ಯಾಮ್ಸಂಗ್ ವಾಷಿಂಗ್ ಮೆಷೀನ ಆರು ಪಾಯಿಂಟ್ ಐದ್ ಕೆ ಜಿ ಇರುವಂಥದ್ದು ಅವರು ಇಂಥ ದಿನ ಡೆಲಿವರಿ ಕೊಡ್ತೀವಿ ಅಂತ ಹೇಳಿ ಒಂದು ಡೇಟ್ ಕೊಟ್ಟರು ಅದರ ಡೇಟಕಿನ ಮುಂಚೆಯೇ ಅವರು ಬಂದು ನಮಗೆ ಡೆಲಿವರಿ ಕೊಟ್ಟರು ತುಂಬ ಚೆನ್ನಾಗೈತಿ ಆಮೇಲೆ ಅವರು ಇಂಥ ದಿನ ಬಂದು ನಾವು ನಿಮಗೆ ಇನ್ಸ್ಟಾಲ್ ಮಾಡಿ ಅದರ ಬಗ್ಗೆ ಎಲ್ಲ ಹೇಳಿಕೊಟ್ಟು ಹೋಗ್ತೀವಿ ಅಂತ ಹೇಳಿ ಒಂದು ದಿನ ಬಂದರವ್ರು ಬಂದದನ್ನು ಇನ್ಸ್ಟಾಲ್ ಮಾಡಿದರು ಇನ್ಸ್ಟಾಲ್ ಮಾಡದನ್ನು ಹೇಗೇಗೆ ಉಪಯೋಗಿಸಬೇಕು ಏನೇನು ಮಾಡಬೇಕು ಏನೇನೆಲ್ಲ ಎಲ್ಲ ಹೇಳಿಬಿಟ್ಟು ಹೋದರು ತುಂಬ ಒಳ್ಳೆಯ ಮೆಷೀನ್ ಐತಿ ನಾನು ಆಮೇಲದನ್ನು ಉಪಯೋಗಿಸಕ್ಕೆ ಶುರು ಮಾಡಿದಾಗ ಗೊತ್ತಾತು ನನಗೆ ಹೌದು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎಷ್ಟು ಬಟ್ಟೆಗೆ ಎಷ್ಟು ನೀರು ಹಾಕ್ ಹಾಕಬೇಕು ಎಷ್ಟು ಲೆವೆಲ್ ನೀರು ಹಾಕಬೇಕು ಆಮೇಲೆ ಅದು ವೆಟ್ ಆಗಿ ಬರತೈತಿ ಡ್ರೈ ವೆಟ್ ಆಕತಿ ಡ್ರೈ ಆಕತಿ ತಾನೇ ಹಿಂಡ್ಕೋತತಿ ಎಲ್ಲ ಮಾಡತೈತಿ ತುಂಬ ಸ್ವಚ್ಛಕತಿ ಅದಕ್ಕೊಂದು ಲಿಕ್ವಿಡ್ ಅಥವಾ ಪೌಡರ್ ಬಳಸಿದರೆ ಪೌಡರ್ಕ್ಕಿಂತ ಲಿಕ್ವಿಡ್ ಬಳಸಿದರೆ ಬಹಳ ಒಳ್ಳೆಯದು ಇನ್ನೂ ಸ್ವಚಕ್ಕಾವು ಸಾಕಷ್ಟು ಈಗ ಅಪ್ಲೋಡೆಡ್ ಫ್ರಂಟ್ ಲೋಡೆಡ್ ಎಲ್ಲ ಬೇರೆ ಬೇರೆ ಥರನಾದಂತಹ ಲಿಕ್ವಿಡ್ ಬಂದಾವ ಅವು ಲಿಕ್ವಿಡ್ ತಗೊಂಡು ನಾವದನ್ನು ಕರೆಕ್ಟಾಗಿ ಉಪಯೋಗಿಸಿದರೆ ಮಷೀನ್ ಏನೂ ತೊಂದರೆ ಕೊಡುವುದಿಲ್ಲ ಆಮೇಲೆ ಹಾಕಿ ಆದಮೇಲೆ ನೀರು ತಾನೇ ತಗೋಳುದು ಮಾಡೋದು ಎಲ್ಲ ಮಾಡತೈತಿ ಎಲ್ಲ ಮಾಡಿ ತುಂಬ ಚೆನ್ನಾಗಿದೆ ಮಷೀನ ಆ ಮಷೀನ್ ನಾವು ಉಪಯೋಗಿಸಬೇಕಾದ್ರೆ ನನಗೆ ಗೊತ್ತಾತು ಇದೆಷ್ಟು ಕ್ಲೀನ್ ಮಾಡತೈತಿ ಎಷ್ಟು ಡ್ರೈ ಆಗಿ ಬರ್ತಾವ ಆಮೇಲದನ್ನು ತಗೊಂಡು ನಾವದೆಲ್ಲ ಆದಮೇಲೆ ಆಟೋಮ್ಯಾಟಿಕೈತಿ ತಾನೇ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಅದು ನಮಗೆ ನಾವು ತೆಗೆದು ಹೊರಗೆ ಒಂಚೂರು ಗಾಳಿಗೆ ಒಣಗಿ ಹಾಕಿದರೆ ಸಾಕು ಬಟ್ಟೆಗಳೆಲ್ಲ ಬೇಗ ಒಣಗಾಗಿ ಬಿಡ್ತಾವ ಕಾಲರಲ್ಲಿರುವಂತಹ ಧೂಳುಸತೆ ತೆಗಿತೈತಿ ಆಮೇಲೆ ತೊ ತೋಳಿಗೆ ತೋಳತ್ರ ಇರುವುದು ಹೊಲಸು ಎಲ್ಲ ಸ್ವಚ್ಛಾಕಾವ ಬಟ್ಟೆ ಭಾಳ ಸ್ವಚ್ಛಾಕಾವ ಇಷ್ಟಾದ್ರೂ ಉಪಯೋಗ ಆಗೈತಿ ಅಂದರೆ ನಮಗೆ ನೀರು ಭಾಳ ಖರ್ಚನು ಆಗುವುದಿಲ್ಲ ಆಮೇಲೆ ಅದಕ್ಕೆ ನಾವು ಒಂದ್ಸರ್ತಿ ಇನ್ಸ್ಟ್ರಕ್ಷನ್ಸೆಲ್ಲ ಕೊಟ್ಟು ಒಂದೊಂದ್ಸಲ ನಮಗೆ ಲಗೂನು ಹೋಗ್ಬೇಕಾಗಿರತ್ತಲ್ಲ ಹೋಗ್ಬೇಕಾದ್ರೆ ಫಾಸ್ಟಾಗಿ ನಾವು ಬಟ್ಟೆ ತೊಳೆದು ಹಾಕಬೇಕೆಂದರೆ ಅದನ್ನು ನಾವು ಫಾಸ್ಟ್ ಮೋಡ್ನ್ಯಾಗ ಇಟ್ಟರೆ ಅತ್ ಲಗೂನ ಬಟ್ಟೇನೂ ವಾಶ್ ಮಾಡತೈತಿ ಆಮೇಲೆ ಒಂದು ಮೂರು ನಾಲ್ಕು ಇದಕ್ಕೆ ಎಷ್ಟು ಲೆವೆಲ್ ಇಡಬೇಕು ಐದು ಲೆವೆಲ್ ಮಟ್ಟ ನೀರು ತೊಗೋತದದು ಐದು ಲೆವೆಲ್ದಾಗ ನಾವು ಮೂರು ನಾಲ್ಕು ಬಟ್ಟೆ ಹಾಕಿದರೆ ಬರೀ ಎರಡು ಮೂರು ಲೆವೆಲ್ದಾಗ ನೀರು ಇಟ್ಟರೂ ಸಾಕು ಸ್ವಚ್ಛಾಗಿ ಬರ್ತಾವ ಬಟ್ಟೆಗಳು ಬೆಡ್ಶೀಟ್ ಹಾಕಬಹುದು ಕರ್ಟನ್ ಹಾಕಬಹುದು ಆಮೇಲೆ ನಾವು ಹೊಚ್ಕೊಳ್ಳೋವಂತಹ ಚಾದರ ಗೀದರ ಎಲ್ಲ ಹಾಕಿದರೂ ಅಡ್ಡಿಯೇ ಇಲ್ಲ ಅದೆಲ್ಲ ಸ್ವಚ್ಛ ಮಾಡಿಕೋಡ್ತೈತಿ ನಮಗೆ ಬಟ್ಟೆ ಕೊಡಬೇಕಾದ್ರೆ ಆಮೇಲೆ ಅದ ನಮಗ ಒಂದೊಂದ್ಸರ್ತಿ ನಾವು ನಡಕ್ಕ ಯಾವಾಗಾದ್ರು ಕರೆಂಟ್ ಹೋಯಿತು ಮಾಡಿತು ಅಂದಾಗ ನಾವದನ್ನು ಹೊಳ್ಲಿ ಮತ್ತೆ ರೀಸ್ಟಾರ್ಟ್ ತಾನೇ ಮಾಡ್ಕೋತೈತಿ ಒಂದೊಂದ್ಸಲ ನಾವು ಎದಕ್ಕರ ಬಟ್ಟೆ ಹಾಕಿರ್ತೀವಿ ಮತ್ತೆ ಇನ್ನೊಂದ್ ಬಟ್ಟೆ ಹಾಕ್ಬೇಕಾದ್ರೆ ಪಾಸ್ ಮಾಡಿದರೆ ಸಾಕು ಪಾಸ್ ಮಾಡಿಕೊಂಡು ನಾವು ತೆಗೆದು ಮತ್ತೆ ಬಟ್ಟೆ ಹಾಕಬಹುದು ಆಮೇಲೆ ಒಂದು ಸಲ ಕರೆಂಟ್ ಹೋಗಿ ಬಂತಂದ್ರೆ ತಾನೇ ತನ್ನಷ್ಟಕ್ಕೆ ತಾನೇ ತಗೊಂಡ ತಾನೇ ಎಲ್ಲ ಮತ್ತೆ ಶುರು ಮಾಡ್ಕೋತೈತಿ ಕೆಲಸಾನ ಹೀಗಾಗಿ ನಮಗದ್ರಲ್ಲಿಂದ್ರೆ ಏನೂ ತೊಂದರೆ ಅನಿಸಿಲ್ಲ ಅದ್ರಲ್ಲಿಂದ್ರೆ ಹೆಲ್ಪ ಜಾಸ್ತಿ ಆಗೈತಿ ವಾಷಿಂಗ್ ಮೆಷೀನ್ ತುಂಬ ಒಳ್ಳೆದೈತಿ ಇನ್ನೂವರೆಗೂ ನಾನು ತಗೊಂಡು ಆರು ತಿಂಗಳು ಆಯಿತು ಉಪಯೋಗಿಸಾತು ಇನ್ನೂ ಏನೂ ನನಗೆ ಇದರ ಅದರ ಬಗ್ಗೆ ಏನೂ ವರಿ ಆಗಿಲ್ಲ ನಾನು ಒಂದೊಂದ್ಸಲ ಬೆಳಿಗ್ಗೆ ಆಫಿಸಿಗೆ ಹೋಗೋದಿರತೈತಿ ಹೋಗ್ಬೇಕಾದ್ರೆ ನಾನು ಬಟ್ಟೆ ಎಲ್ಲ ಹಾಕಿ ಇಟ್ಟು ಹೋಗ್ಬಿಡ್ತೀನಿ ಹೊಳ್ ಬರೋದ್ರೊಳಗೆ ವಾಶೆಲ್ಲ ಮಾಡಿಕೊಂಡು ತಾನೇ ಬಂದ್ ಆಗಿರ್ತೈತಿ ಬಂದು ನಾನು ಬಟ್ಟೆ ತೆಗೆದು ಹೊರಗೆ ಒಂಚೂರು ಗಾಳಿಗೆ ಹಾಕಿದರೆ ಸಾಕು ಒಣಗಿ ಬಿಡ್ತಾವೆಲ್ಲ ಬಟ್ಟೆ ನಮಗೆ ಭಾಳ ಉಪಯುಕ್ತವಾಗೈತಿದು